ನಾನು ನನ್ನ ಮೊದಲನೇ ಪ್ರಾಡಕ್ಟ್ ಆಗಿ ಬಳಸಿದ್ದು ಒಂದು ಫೋನನ್ನು ಆ ಫೋನ್ ಬಹಳ ಚೆನ್ನಾಗಿತ್ತು ಮತ್ತು ಬಹಳ ಉತ್ತಮ ಕ್ವಾಲಿಟಿ ಉಳ್ಳದ್ದು ಉಳ್ಳಂಥ ಪ್ರಾಡಕ್ಟ್ ಆಗಿತ್ತು ನಾನದನ್ನು ತೆಗೆದುಕೊಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ಅದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ನನಗೆ ಚೆನ್ನಾಗಿ ಬಾಳಿಕೆ ಬಂತು ಅದು ಬಹಳ ಚೆನ್ನಾಗಿ ಈ ಸಾಫ್ಟ್ವೇರ್ ಅಪ್ಡೇಟ್ಗಳನ್ನು ಕೊಡುತ್ತಿತ್ತು ನಾನು ತೆಗೆದುಕೊಂಡಿರುವ ಮೊಬೈಲ್ನ ಕಂಪನಿಯೂ ಕೂಡ ಒಂದು ಅತ್ಯುತ್ತಮವಾದ ಹೆಸರನ್ನು ಗಳಿಸಿರುವ ಮತ್ತು ಹೆಸರು ಮಾಡಿರುವ ಕಂಪನಿಯಾಗಿತ್ತು ಇದು ಮೂಲ ಆ ಕಂಪನಿ ಮೂಲತಃ ಚೀನಾ ಕಂಪನಿಯಾಗಿತ್ತು ಆದರೆ ಅದು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತಿದ್ದರಿಂದ ನಾನು ನನಗೆ ಹೆಮ್ಮೆ ಆಯಿತು ಅದು ಬಾ ಅದು ಮೇಡ್ ಇನ್ ಇಂಡಿಯಾ ಫೋನ್ ಆಗಿ ಹೊರ ಹೊಮ್ಮಿತು ಹಾಗಾಗಿ ನಾನು ಆ ಫೋನನ್ನು ಖರೀದಿಸಲು ಇಷ್ಟಪಟ್ಟೆ ಮತ್ತು ಅದರ ಬಿಲ್ಡ್ ಕ್ವಾಲಿಟಿ ಎಲ್ಲವೂ ಚೆನ್ನಾಗಿತ್ತು ಆ ಫೋನ್ ಉತ್ತಮ ಬೆಲೆಗೆ ಕೈಗೆಟಕುವ ಬೆಲೆಯಲ್ಲಿ ನಮಗೆ ಸಿಗುತ್ತಿತ್ತು ಹಾಗಾಗಿ ನಾನು ಆ ಫೋನನ್ನು ಖರೀದಿ ಮಾಡಲು ಇಚ್ಛೆಪಟ್ಟೆ ಖರೀದಿ ಮಾಡಿದೆ ಕೂಡ ಆ ನಂತರ ಆ ಪೋನನ್ನು ಬಳಸುತ್ತಾ ಬಳಸುತ್ತಾ ನನಗೆ ಬಹಳ ಸಂತೋಷವಾಯಿತು ಮತ್ತು ಒಂದು ಸ್ಯಾಟಿಸ್ಫಾಕ್ಷನ್ ಸಿಕ್ಕಿತು ಸೊ ಹಾಗಾಗಿ ನಾನು ತೆಗೆದುಕೊಂಡ ಮೊದಲನೇ ಫೋನ್ ನನಗೆ ಯಾವತ್ತೂ ವಿಶೇಷ ಮತ್ತು ಯಾವಾಗಲೂ ವಿಶೇಷವಾಗಿರುತ್ತದೆ ನನ್ನ ಮೊದಲನೇ ಪ್ರಾಡಕ್ಟ್